ನಮ್ಮ ಭಾರತದಾಗೆ ಪಬ್ಲಿಕ್ಗೆ ಉದ್ಯೋಗ ಕಡಿಮೆ ಉಂಟು ಆ ಕಡಿಮೆ ಏಕೆ ಕಡಿಮೆ ಇದೆ ಅಂದರೆ ಎಜುಕೇಷ್ನ್ ಇದೆ ಎಲ್ಲ ಒಳ್ಳೆ ಒಳ್ಳೆ ಟ್ಯಾಲೆಂಟ್ ಇರೋರು ಇದ್ದಾರೆ ಏಕೆ ನಮ್ಮ ಭಾರತದಾಗೆ ಒಂದು ನೆಟ್ವರ್ಕ್ ಒಂದು ಇಶ್ಯೂ ಮಾಡ್ತಾ ಇಲ್ಲ ಎಲ್ಲ ಇಲ್ಲಿದು ಬಿಟ್ಟು ಫಾರಿನ್ ಹೋಗ್ತಾರೆ ಕೆಲಸಕ್ಕೋಸ್ಕರ ಏನಕ್ಕೆ ಏನಾಗಿದೆ ಸಮಸ್ಯೆ ಏನು ನಮ್ಮ ಇಂಡಿಯಾದಾಗೆ ನಮ್ಮ ಭಾರತದಾಗೆ ಇಷ್ಟು ಮಾಡ್ಕೊಂಡು ನಾವು ಏಕೆ ಇನ್ನೂ ಅಷ್ಟು ಮಟ್ಟಿಗೆ ಫಾರಿನ್ ಥರ ನಮ್ಮ ಇಂಡಿಯಾದಾಗೆ ನಾವು ಡೆವಲಪ್ಮೆಂಟ್ ಯಾಕೆ ಆಗೋಕ್ಕೆ ಚಾನ್ಸ್ ಇಲ್ಲ ಏನಕ್ಕೋಸ್ಕರ ಅದನ್ನು ಜನಗಳಿಗೆ ಹೇಳ್ಬೋದಲ್ಲ ಒಳ್ಳೆ ಉದ್ಯೋಗ ಕೊಡ್ಬೋದಲ್ಲ ಅವ್ರಲ್ಲಿ ನಾನು ನಾನು ಒಬ್ಬನು ಬದುಕಿದ್ರೆ ಸಾಕುಂತ ಅವ್ರು ಕಾಯ್ತಾರೆ ನಾವು ಅದನ್ನು ಎಲ್ರೂ ಚೆನ್ನಾಗಿರ್ಬೇಕುಂತ ಅವರ ಮನಸ್ನಾಗೆ ಬರ್ತಾ ಇಲ್ಲ ಬಂತು ಅಂದರೆ ಅವಾಗ ನಮ್ಮ ಈ ಭಾರತನ ಒಳ್ಳೆ ಸ್ಟೇಜ್ಗೆ ಇರುವಂಥ ತಾಕತ್ತು ಇದೆ ಸೂಪರ್ ಆಗ್ಬೇಕಾದ್ರೆ ಯಾರು ಕಾರಣ ನಾವೇ ಕೆಳಗೆ ಮಟ್ಟಕ್ಕೆ ಇಳೀಬೇಕಾದ್ರು ನಾವೇ ಕಾರಣ ಎಲ್ಲದಕ್ಕೂ ಏನು ಮಾಡಬೇಕು ನಮ್ಮ ಮನಸ್ಸೇ ಎಲ್ಲ ದೊಡ್ಡದು ದೊಡ್ದಾಗಿ ನೆನೆದ್ರೆ ದೊಡ್ಡದಾಗಿ ಆಗುತ್ತೆ ಸೂಪರ್ ಮಾಡಬೇಕು ಏಕೆ ನಮ್ಮಲ್ಲಿ ಉದ್ಯೋಗ ಇದೆ ಬೇಕಷ್ಟು ಬೇಕಷ್ಟು ಉದ್ಯೋಗಗಳಿದೆ ಅದನ್ನು ಸೃಷ್ಟಿ ಮಾಡೋದು ಕಾರಣ ನಾವೇ ಮಾಡಬೇಕು ಮಾಡ್ತಾ ಇಲ್ಲ ಏನಕ್ಕೆ ಅಂದ್ರೆ ಇವ್ರು ಅವ್ರವರು ಬದುಕೋದು ಅವ್ರವರು ನೋಡ್ಕೊಳ್ತಾರೆ ಈಗ ಪ್ರಜೆ ಬ ಪಬ್ಲಿಕ್ ಏನು ಇದೆ ಅಂದರೆ ಒಂದು ನೆಟ್ವರ್ಕ್ ಇಶ್ಯೂ ಮಾಡಿ ಅವ್ರಿಗೆ ಒಳ್ಳೆ ದಾರಿ ಮಾಡ್ಕೊಡ್ಬೇಕು ಅಂತ ರಾಜಕಾರ್ಣಿ ಆಗ್ಬೋದು ಇಲ್ಲಾ ಬೇರೆ ಒಂದು ಮತದವರು ಇರ್ಬೋದು ಏನೇ ಆಗಲಿ ಒಂದು ಲೈಫ್ ಕೊಡ್ತಾ ಇಲ್ಲ ಅವರು ಅವರು ಬದುಕೋದು ಅವರು ಅವರು ನೋಡ್ಕೋಳ್ತಾ ಇದ್ದಾರೆ ಮುಂದಕ್ಕೆ ಏನು ಲೈಫ್ ಅಂತ ಇನ್ನೂ ಈಗ ಗೊತ್ತಾಗೋಲ್ಲ ಮುಂದಕ್ಕೆ ಗೊತ್ತಾಗುತ್ತೆ ಏಕೆಂದ್ರೆ ಆ ಥರ ಸೃಷ್ಟಿ ಮಾಡಿ ಮಡಗಿ ಬಿಟ್ಟಿದ್ದಾರೆ ಜನಗಳಿಗೆ ಮ ಒಂಥರ ಒಂಥರ ಏನೇ ಕೆಳಗೆ ಇಲ್ಲಿಂದ ಎಲ್ಲಿ ಹೋದ್ರು ಫಾರಿನಿಗೆ ಹೋಗೋದು ಫಾರಿನಾಗೆ ದುಡ್ಡು ತರಬೋದು ಇಂಡಿಯಾದಾಗೆ ಅಲ್ಲೇ ನಮ್ಮ ಭಾರತದಾಗಿಲ್ವ ಅಷ್ಟು ಅಷ್ಟು ವಿಜ್ಞಾನಿಗಳು ಇದ್ದಾರೆ ಎಲ್ಲ ಇದ್ದಾರೆ ಏಕೆ ಸೃಷ್ಟಿ ಮಾಡೋಕ್ಕೆ ಏನಾಗಿದೆ ಅದರ ಬಗ್ಗೆ ಒಂದು ಸ್ವಲ್ಪ ಯೋಚ್ನೆ ಮಾಡಿ ಯೋಚ್ನೆ ಮಾಡಿದ್ರೆ ಲೈಫ್ ಚೆನ್ನಾಗಿ ಇರುತ್ತೆ ನಮ್ಮ ನಮಗಾಗಿಲ್ಲ ನಮ್ಮ ಮಕ್ಳಿಗೆ ನೆಕ್ಷ್ಟು ಪೀಳಿಗೆಗೆ ಚೆನ್ನಾಗಿ ಇರ್ತದೆ ಲೈಫ್ ಏಕೆಂದ್ರೆ ಮುಂದೆ ಜೀವನ ಚೆನ್ನಾಗಿ ಇರಬೇಕಾದ್ರೆ ನಾವಾಗಿ ನಾವು ಬಯಸ್ದ್ರೆನೇ ಚೆನ್ನಾಗಿ ಆಗೋದು ಜೀವನ ನಾವೇ ಸ್ವಲ್ಪ ಹಿಂದಕ್ಕೆ ಆಗಿಬಿಟ್ರೆ ಅವರು ಪಾಪ ಅವರು ಬರೋರು ಅವರು ಏನು ಮಾಡುತ್ತಾರೆ ಕಷ್ಟ ಆಗುತ್ತೆ ಅದನ್ನು ಸ್ವಲ್ಪ ನೀವು ದಯವಿಟ್ಟು ಇದರ ಬಗ್ಗೆ ಯೋಚ್ನೆ ಟಿಂಕ್ ಮಾಡಿ ನೋಡಿ ಲೈಫ್ ಕೊಡಿ ನಮಗಲ್ಲ ಮುಂದೆ ಬರೋ ಜನ್ರೇಷನ್ಗೆ ಲೈಫ್ ಕೊಡಿ ಚೆನ್ನಾಗಿ ಇರುತ್ತೆ ನಮ್ಮ ಹೆಸ್ರು ಅಲ್ಲಿ ಉಳಿಸಿತು ಒಂದು ಬೋರ್ಡ್ ನೇಮ್ ಬರೋತ್ತೆ ಅದನ್ನು ನಾವು ಬಯಸ್ಬೋದು ನಾವು ಹುಟ್ಟಿರೋದಕ್ಕೆ ಏನೋ ಒಂದು ಸಾಧನೆ ಮಾಡ್ಬೇಕಾದ್ರೆ ಏನೋ ಒಂದು ದಾರಿ ಹುಡುಕ್ಬೇಕು ಹುಡುಕಿದ್ರೆ ಒಂದು ದಾರಿ ಸಿಕ್ತೈತೆ ಹುಡುಕಿಲ್ಲ ಅಂದ್ರೆ ದಾರಿ ಸಿಕ್ಕೋಲ್ಲ